ಭಾರತದಲ್ಲಿ ಆರೋಗ್ಯ ಕ್ಷೇತ್ರ ಹೇಗಿದೆ ಅದು ಅನುಭವಿಸುತ್ತಿರುವ ಬಹುಮುಖ್ಯ ಸವಾಲುಗಳು ಯಾವ್ಯಾವು ಅಂದರೆ ಭಾರತ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ ತುಂಬಾ ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ನನಗನ್ಸುತ್ತೆ ಯಾಕೆಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ಎಷ್ಟೇ ಹಾಸ್ಪೆಟಲ್ಸ್ಗೆ ಹೋದ್ರೂ ಪ್ರೈವೆಟ್ಟಲ್ಲಿ ಇರುವಂಥ ಹೈಜಿನ್ ಮತ್ತು ಕ್ಲೀನೆಸ್ ನಮಗೆ ಗವ್ ಗೌರ್ಮೆಂಟಲ್ಲಿ ಸಿಗ್ತಿಲ್ಲ ಆದ ಕಾರಣ ನಾನು ಭಾರತದ ಆರೋಗ್ಯ ಕ್ಷೇತ್ರ ಇನ್ನೂ ಸುಮಾರು ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ನಾನು ಅನ್ಕೊಳ್ತೀನಿ ಯಾಕೆಂದರೆ ಒಂದು ಬೆಡ್ಸ್ನ ವ್ಯವಸ್ಥೆ ಇರೋದಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರೋದಿಲ್ಲ ತುಂಬಾ ಅನನುಕೂಲವಾಗಿದೆ ಹಾಸ್ಪೆಟ್ಲ್ ಸೈಡ್ಸೆಲ್ಲ ಹೋದಾಗ ಹಾಗಾಗಿ ತುಂಬಾ ಇಂಪ್ರೂವ್ಮೆಂಟ್ಸನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ಒಂದು ಏನಂದರೆ ಸುಮಾರು ಒಂದು ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಎಷ್ಟೋ ಒಂದು ಸ್ಕ್ರಿ ಸ್ಕೀಮ್ಸನ್ನ ತಂದ್ರೂ ಸಹಾ ಇನ್ನೂ ಆರೋಗ್ಯ ಕ್ಷೇತ್ರ ಹಾಗೆ ಇದೆ ಸ್ವಲ್ಪ ದಿನಕ್ಕೆ ಚೆನ್ನಾಗಿದೆ ಆದ್ರು ತುಂಬಾ ಒಂದು ಅಸಹಾಯಕ ಒಂದು ಸ್ಟಾಫ್ಸ್ ಏನಿದ್ದಾರೆ ಅವರ ಒಂದು ಕೇರ್ಲೆಸ್ಸಿಂದ ತುಂಬಾ ಆಸ್ಪತ್ರೆಗಳಿಗ್ ಹೋಗುವಂತಹ ಜನರು ತುಂಬಾ ಒಂದು ಕೆಟ್ಟ ಒಂದು ಎಕ್ಸ್ಪೀರಿಯೆನ್ಸನ್ನ ಅನುಭವ ಮಾಡ್ತಿದ್ದಾರೆ ಹಾಗಾಗಿ ತುಂಬಾ ಆರೋಗ್ಯ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ತುಂಬಾ ಒಂದು ಒಳ್ಳೆ ಒಳ್ಳೆ ಸ್ಕೀಮ್ಸನ್ನ ತಂದು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇಂಪ್ರೂವ್ಮೆಂಟ್ಸ್ ಆದಾಗ ಜನ್ರಿಗೂ ಹೆಚ್ಚು ಒಂಥರ ಆರಾಮನಿಸುತ್ತೆ ಯಾಕಂದರೆ ಗೌರ್ಮೆಂಟ್ ಅಂದರೆ ಬಡವ್ರು ಇರ್ತಾರೆ ಪ್ರೈವೇಟ್ಗಳಲ್ಲಿ ತೋರ್ಸ್ಕೊಳ್ಳದಕ್ಕೆ ಆಗಲ್ಲ ಅವ್ರಿಗೆಲ್ಲ ಹಾಗಾಗಿ ಒಂದು ಗೌರ್ಮೆಂಟ್ನ ಮೊರೆ ಹೋಗ್ತಾರೆ ಆದರೆ ಗೌರ್ಮೆಂಟಲ್ಲೇ ತುಂಬ ಕಾಳಜಿ ಇಲ್ಲದೆ ಇರೋ ಕಾರಣ ಬಡವರು ಇವ್ರಿಗೆಲ್ಲ ಏನು ಆಗ್ತಾ ಇದೆ ಕಾಯಿಲೆಗಳಿಂದ ಅವರು ಸಾಯುವಂಥ ಪರಿಸ್ಥಿತಿ ತುಂಬಾ ಬರ್ತಾ ಇದೆ ಆದ ಕಾರಣ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಡವ್ರಿಗೂ ಒಂದೇ ಶ್ರೀಮಂತ್ರಿಗೂ ಒಂದೇ ಅನ್ನೋ ಥರ ಎಲ್ಲರ್ಗು ಈಕ್ವಲ್ ಆಗಿ ಟ್ರೀಟ್ಮೆಂಟ ಸಿಗಬೇಕು ಆರೋಗ್ಯ ಸೇವೆಗಳು ಎಲ್ಲರ್ಗು ಬರಬೇಕು ಸೊ ಸುಮಾರು ಯೋಜ್ನೆಗಳು ಸಹ ಸರ್ಕಾರ ಜಾರಿಗೆ ಬಂದಿದೆ ಎಲ್ತ್ ಕಾರ್ಡ್ ಆಗಿರ್ಬೋದು ಆಯುಷ್ಮಾನ್ ಭಾರತ ಆಗಿರ್ಬೋದು ಎಲ್ಲಾನು ನಮಗೆ ಉಪಯೋಗ ಆಗ್ತಿಲ್ಲ ನಾವು ಅದನ್ನ ತಗೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋದಾಗ ಸರ್ ಆಯುಷ್ಮಾನ್ ಭಾರತ ಇದೆ ಹೆಲ್ತ್ ಕಾರ್ಡಿದೆ ಅಂತ ಹೇಳಿದಾಗ ಇದು ಇಲ್ಲೆಲ್ಲ ಅಪ್ಲಿಕೇಬಲ್ ಆಗಲ್ಲ ಅಂತ ಆ ಸಿಬ್ಬಂದಿಗಳು ಏನಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಇದು ಇಲ್ಲಿ ಆಗೋದಿಲ್ಲ ಬೇರೆ ಕಡೆ ಹೋಗೀಂತ ನಿಮಗೆ ಕಾರ್ಡ್ ಯೂಸ್ ಆಗ್ಬೇಕೂಂದರೆ ಬೇರೆ ಕಡೆ ಹೋಗಿ ಅಂತ ಅವರೇ ಬೇರೆ ಕಡೆಗೆ ರೆಫರ್ ಮಾಡ್ತಿದ್ದಾರೆ ಹತ್ರ ಇರೋರಿಗೆ ಅದು ಸೌಕ್ ಯೂಸ್ ಆಗತ್ತೆ ಅದೇ ದೂರ ಇದ್ದ ಬೇರೆ ದೂರ್ದೂರ ಆಸ್ಪೆಟಲ್ಸ್ಗೆ ರೆಫರ್ ಮಾಡ್ತಾರೆ ಅಲ್ಲಿ ಸೌಕರ್ಯಗಳು ನಮಗೆ ಅಜ್ಜೆಸ್ಟ್ ಆಗೋದಿಲ್ಲ ತುಂಬಾ ಕಷ್ಟ ಆಗತ್ತೆ ಓಡಾಟಗಳಿರ್ಬೋದು ಮನೆ ಹತ್ತಿರ ಇರೋದಕ್ಕೂ ದೂರ ಇರೋದಕ್ಕೂ ಹಾಸ್ಪಿಟಲ್ ವ್ಯವಸ್ಥೆ ತುಂಬಾ ಡಿಫ್ರೆನ್ಸಿದೆ ಹಾಗಾಗಿ ಆರೋಗ್ಯ ಕ್ಷೇತ್ರ ತುಂಬಾ ಒಳ್ಳೆ ಒಳ್ಳೆ ಯೋಜ್ನೆಗಳು ತಂದಿದೆ ಆದರೆ ಅದನ್ನು ಜಾರಿಗೊಳಿಸೋದ್ರಲ್ಲಿ ವಿಫಲವಾಗಿದೆ ನಾಮ್ ಕೆ ವಾಸ್ತೆಗಷ್ಟೆ ಕಾರ್ಡ್ಸನ್ನ ಕೊಡ್ತಾ ಇದ್ದಾರೆ ಆದರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ನಮ್ಮ ಒಂದು ಜನರಿಗೆ ಆಗ್ತಾ ಇಲ್ಲ ಅದು ಆದಷ್ಟು ಬೇಗ ಎಲ್ಲರ್ಗು ಉಪಯೋಗ ಆಗಬೇಕು ಅಂತ ನಾನು ನನ್ನ ಒಂದು ಅನಿಸಿಕೆ